ನಮ್ಮ ಜಿಲ್ಲೆಯಲ್ಲಿ ಆಗಿನ ಕಾಲದಿಂದಲು ಗಟ್ಟಿಮುಟ್ಟಾಗಿ ನಮ್ಮ ಹಿರಿಯರು ಅವರ ಕುಟುಂಬದವರು ತುಂಬ ಜನ ತುಂಬ ಕುಟುಂಬಗಳು ಇವೆ ಇನ್ನೂ ಇದಾವೆ ಬಟ್ ಅವರು ಈಗ ಏನೂ ಕೆಲಸ ಮಾಡಕಾಗದೆ ಅವರಿಗೂ ವಯಸ್ಸಾಗುತ್ತೆ ಈಗ ಮನುಷ್ಯ ಅಂತೇಳಿದಮೇಲೆ ವಯಸ್ ಆಗೇ ಆಗುತ್ತೆ ಅವರು ವಯಸ್ ಆಗಿ ಅವರು ಹಾಸ್ಗೆ ಹಿಡಿಯುಂಥ ಕಾರಣಗಳೇನಂದ್ರೆ ಕಾಯಿಲೆ ಇರ್ಬೋದು ಅವರು ಅತೀ ಹೆಚ್ಚಾಗಿ ಆಗ ಹಳೆ ಕಾಲದಲ್ಲಿ ಮುದ್ದೆ ಮುದ್ದೆ ಜಾಸ್ತಿ ತಿಂತಾ ಇದ್ದರು ಬಟ್ ಈಗಿನ ಕಾಲದಲ್ಲಿ ಮುದ್ದೆ ಅಂದರೆ ಏನೋ ಒಂಥರ ಅಲರ್ಜಿ ಹಳೆ ಕಾಲದ ವೃದ್ಧರಿಗೆ ಮುದ್ದೆ ಇದ್ದರೆ ಸ್ವಲ್ಪ ಊಟ ಮಾಡೊಕ್ಕೆ ಸಾಧ್ಯ ಆಗುತ್ತೆ ಬಟ್ ಈ ಕಾಲದಲ್ಲಿ ಮುದ್ದೆ ಬಾಡಿಗೆ ಗಟ್ಟಿಮುಟ್ಟಾಗಿರೋದಕ್ಕೆ ಚಪಾತಿ ಗೋಧಿ ಹಿಟ್ಟು ರಾಗಿ ಮುದ್ದೆ ಅವೆಲ್ಲ ತಿನ್ನೋದಕ್ಕೆ ತುಂಬ ಕಷ್ಟಕರವಾಗಿರುತ್ತೆ ಅದಕ್ಕಾಗಿ ನಾವು ಹಳೆ ಹಳೆ ಕಾಲದಲ್ಲಿ ತುಂಬ ವಿವಿದ ಅನೇಕ ಕುಟುಂಬಗಳನ್ನು ಅವರ ವೃದ್ಧರನ್ನು ನೋಡಿದಾಗ ಅವರು ಅವರಿಗೇನಾದ್ರು ತೊಂದರೆಯಾಗಿರ್ಬೋದು ಏನಾದರು ಕಾಯಿಲೆ ಬಂದಾಗ ಅವ್ರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಅವರಿಗೆ ಸುಗಮವಾಗಿ ಚಿಕಿತ್ಸೆಯನ್ನು ಕೊಡಿಸೋದು ತುಂಬ ಉಪಯುಕ್ತವಾಗಿದೆ ಅವರು ಅತೀ ಬೇಗನೆ ಹಾಸ್ಗೆ ಹಿಡಿಯಲು ಕಾರಣ ಏನಂದರೆ ಅವರಿಗೆ ಪೌಷ್ಟಿಕ ಅವರ ದೇಹಕ್ಕೆ ಸರಿಯಾದ ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇರೋದಿಲ್ಲ ಹಾಗಾಗಿ ಅವರು ಮಂಚಕ್ಕೆ ತುತ್ತಾಗು ಐ ಮೀನ್ ಮಂಚಕ್ಕೆ ಅಂದರೆ ಅವರು ಹಾಸಿಗೆ ಹಿಡಿಯಲು ಕಾರಣರಾಗ್ತಾರೆ ಹಾಗಾಗಿ ನಾವು ಈಗಿನ ಕಾಲ್ದಲ್ಲೆಲ್ಲಾರೂ ಮುದ್ದೆ ಅಂದರೆ ಏನೋ ಅವರಿಗೆ ಕೊಡೋದಿಲ್ಲ ಜಾಸ್ತಿ ಕುಟುಂಬದವರು ಬಟ್ ಹಳೆ ಕಾಲದಲ್ಲಿ ಅವರು ಚೆನ್ನಾಗಿ ಪೌಷ್ಟಿಕ ಆಹಾರವನ್ನು ತಿನ್ನೋ ಮುಖಾಂತ್ರ ಅವರ ಆರೋಗ್ಯವನ್ನಾಗಲಿ ಅವರ ದೇಹ ದೇಹದ ಗಟ್ಟಿಮುಟ್ಟವನ್ನಾಗಲಿ ಕರೆಕ್ಟ್ ಆಗಿ ಸುಗಮವಾಗಿ ಭಾಗವಹಿಸಿದ್ರು ಬಟ್ ಈಗಿನ ಕಾಲದಲ್ಲೆನಾದ್ರೂ ಮ್ಯಾಗಿ ಅ ಅನ್ನ ಅವೆಲ್ಲ ತಿಂದರೆ ಗಟ್ಟಿಮುಟ್ಟಾಗಿ ಬರೋದಿಲ್ಲ ಅಂತೇಳಿಬಿಟ್ಟು ಏನು ಮಾಡೊಕ್ಕೂ ಆಗೋದಿಲ್ಲ ಹಾಗಾಗಿ